ನಮ್ಮ ಭಾರತ ದೇಶದಲ್ಲಿ ಕ್ರೀಡೆಗೆ ಒಂದು ತುಂಬನೇ ಒತ್ತು ಕೊಡ್ತಾರೆ ಮತ್ತು ತುಂಬನೇ ಒಂದು ಜನಗಳು ಕ್ರೀಡೆನ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ನೀವೇ ನೋಡಿ ನಮ್ಮ ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿಗಿಂತ ಅಧಿಕ ಜನಗಳು ವಾಸಿಸ್ತವ್ರೆ ಅಂತಲೇ ಹೇಳಬಹುದು ಇಲ್ಲಿ ಮತ್ತು ಇಷ್ಟು ಜನಗಳು ಕ್ರೀಡೆಗೆ ಸಪೋರ್ಟ್ ಕೊಡೋದು ಒಂದು ನಮ್ಮ ದೇಶಕ್ಕೆ ಒಂದು ಖುಷಿಯ ಸುದ್ದಿ ಅಂತಲೇ ಹೇಳಬಹುದು ಮತ್ತು ಇವಾಗ ನಮ್ಮ ಭಾರತ ದೇಶದಲ್ಲಿ ಇವಾಗ ಜನಪ್ರಿಯ ಕ್ರೀಡೆ ಅಂದ್ರೆ ಕ್ರಿಕೆಟು ಹಾಕಿ ಫುಟ್ಬಾಲು ಬಾಟ್ಮಿಟನ್ನು ಕಬಡ್ಡಿ ಈ ರೀತಿಯ ಒಂದು ಕ್ರೀಡೆಗಳನ್ನ ಜನಗಳು ಇಷ್ಟಪಡ್ತಾರೆ ಮತ್ತೆ ಯುವಕರು ಕೂಡ ಇದನ್ನು ಆಡೋಕ್ಕೆ ತುಂಬನೇ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ಇವಾಗ ನೀವೇ ನೋಡಿ ಕ್ರಿಕೆಟು ಕ್ರಿಕೆಟ್ ಯಾವ ರೀತಿ ನಮ್ಮ ದೇಶ ರೂಲ್ ಮಾಡ್ತಿದೆ ಅಂದರೆ ಇಡೀ ಪ್ರಪಂಚ ಒಂದು ತಿರುಗಿ ನೋಡುತ್ತೆ ಭಾರತ ದೇಶದಲ್ಲಿ ಕ್ರಿಕೆಟ್ ಅನ್ನೋ ವಿಷಯ ಬಂದರೆ ಯಾಕೆಂದರೆ ಇವಾಗ ಕ್ರಿಕೆಟು ಇದು ಸ್ಟಾರ್ಟ್ ಆಗಿದ್ದು ಫಸ್ಟು ಇಂಗ್ಲೆಂಡ್ ಅನ್ನೋ ಬ ದೇಶದಲ್ಲಿ ಆದರೆ ಹಾಗೆ ಬೆಳೀತಾ ಬೆಳೀತಾ ಬೆಳೀತಾ ಕಾಲ ಕಳೆಯುತ್ತಾ ಒಂದು ನಿಧಾನವಾಗಿ ನಮ್ಮ ದೇಶ ಕ್ರಿಕೆಟ್ನ ಒಂದು ಕಾನ್ಕ್ವರ್ ಮಾಡಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇವಾಗ ನೋಡಿ ನಮ್ಮ ದೇಶದಲ್ಲಿ ಎಂಥೆಂಥ ಪ್ಲೇಯರ್ಗಳು ಸೃಷ್ಟಿಯಾಗ್ತವ್ರೆ ಅಂತಲೇ ಹೇಳ್ಬೋದು ಎಲ್ಲ ರೆಕಾರ್ಡ್ ಬ್ರೇಕಿಂಗ್ ಪ್ಲೇಯರ್ಸ್ಗಳು ನಮ್ಮ ದೇಶದಿಂದ ಸೃಷ್ಟಿಯಾಗ್ತವ್ರೆ ಅಂತಲೇ ಹೇಳ್ಬೋದು ಸಚಿನ್ ತೆಂಡೂಲ್ಕರ್ ಇಂದ ಹಿಡಿದು ವಿರಾಟ್ ಕೊಹ್ಲಿವರೆಗೂ ಎಂಥೆಂಥ ಪ್ಲೇಯರ್ಗಳು ಇದ್ದಾರೆ ಅಂತ ಹೇಳಬಹುದು ಮತ್ತು ಇವಾಗಿನಿಂದ ಅಲ್ಲ ಅವಾಗಿನಿಂದಲೂ ಅಷ್ಟೇ ಕಪಿಲ್ ದೇವ್ ಸುನಿಲ್ ಗವಾಸ್ಕರ್ ಸಚಿನ್ ತೆಂಡೂಲ್ಕರ್ ಮಹೇಂದ್ರ ಸಿಂಗ್ ಧೋನಿ ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಮತ್ತೆ ವಿರಾಟ್ ಕೊಹ್ಲಿ ಇವಾಗ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡ್ಯಾ ಕೆ ಎಲ್ ರಾಹುಲ್ ಈ ರೀತಿ ತುಂಬನೇ ಒಂದು ಪ್ಲೇಯರ್ಸ್ಗಳು ಒಂದು ಹೆಸುರುವಾಸಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವರು ಯಾವ ರೀತಿಯ ಒಂದು ಅವ್ರದ್ದಾ ಸ್ಟಾಂಡರ್ಡ್ನ ಸೆಟ್ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಇವಾಗ ಅಡ್ವಟೈಸ್ಮೆಂಟ್ ಅಲ್ಲೂ ಕೂಡ ಇವರು ಇವರೇ ಬರ್ತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವಾಗ ನಮ್ಮ ಭಾರತ ದೇಶದ ಒಂದು ನ್ಯಾಷ್ನಲ್ ಗೇಮ್ ಅಂದ್ ಯಾವುದು ಅಂದರೆ ಅದು ಹಾಕಿ ಅಂತ ಕರಿತೀವಿ ಇದು ಕೂಡ ಒಲಂಪಿಕ್ಸ್ ಅಲ್ಲಿ ತುಂಬನೇ ಒಂದು ಪದಕಗಳನ್ನ ತಂದುಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ನಮ್ಮ ದೇಶಕ್ಕೆ ಒಂದು ಖುಷಿಯ ಸುದ್ದಿ ಅಂತಲೇ ಹೇಳಬಹುದು ಇದೇ ರೀತಿ ಕ್ರಿಕೆಟಲ್ಲಿ ವರ್ಲ್ಡ್ ಕಪ್ನ ನಮ್ಮ ದೇಶ ಗೆದ್ದಿದ್ದಾರೆ ಅದರಲ್ಲೂ ಫಿಫ್ಟಿ ಫಿಫ್ಟಿ ವರ್ಲ್ಡ್ ಕಪ್ಪಲ್ಲಿ ಅವ ಕಪಿಲ್ ದೇವ್ ಒಂದು ಸರಿ ಗೆದ್ಕೋಬಂದಿರುವ ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ಸರಿ ಗೆದ್ಕೋಬಂದಿದ್ದಾರೆ ಮತ್ತೆ ಟಿ ಟ್ವೆಂಟಿಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಒಂದು ಸರಿ ಕಪ್ಪನ್ನೂ ಗೆದ್ಕೋಬಂದಿದ್ದಾರೆ ಮತ್ತು ಇವಾಗಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಇವಾಗಲೂ ಒಂದು ಫಿಫ್ಟಿ ಓರ್ ವರ್ಲ್ಡ್ ಕಪ್ ಮ್ಯಾಚ್ ನಡೀತಿದೆ ಇದರಲ್ಲೂ ಕೂಡ ಒಂದು ತುಂಬನೇ ಸೂ ಸುಂದರವಾಗೆ ಮತು ತುಂಬನೇ ಚೆನ್ನಾಗಿ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಭಾರತ ದೇಶದವರು ಇದು ನಮ್ಮ ದೇಶದ ಜನತೆಗೊಂದು ಖುಷಿ ಆಗುತ್ತೆ ಮತ್ತು ವಿರಾಟ್ ಕೊಹ್ಲಿ ಇವರು ಯಾವ ರೀತಿ ಇವರು ಒಂದು ಸ್ಟಾಂಡರ್ಡ್ನ ಸೆಟ್ ಮಾಡವ್ರೆ ಅಂದರೆ ಇವರು ಇವರಿಗೆ ತುಂಬನೇ ಒಂದು ದೊ ಬಹುದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ದಾರೆ ಅಂತಲೇ ಹೇಳ್ಬೋದು ಆದ್ದರಿಂದ ಇವರು ತುಂಬನೇ ಒಂದು ಜನಪ್ರಿಯವಾದ ಒಂದು ಪ್ಲೇಯರ್ ಅಂತನೇ ಹೇಳಬಹುದು ಯಾಕೆಂದರೆ ಯು ಪ್ರತಿಯೊಂದು ಯುವಕರೂ ಈ ವಿರಾಟ್ ಕೊಹ್ಲಿನ ಇಷ್ಟಪಡ್ತಾರೆ ಯಾಕೆಂದರೆ ಇವರು ಯಾ ಯಾವ ರೀತಿ ಫಿಟ್ನೆಸ್ನ ಮೈಂಟೈನ್ ಮಾಡ್ತಾರೆ ಮತ್ತೆ ಇವರು ಇವರು ಯಾವ ರೀತಿ ಇವರು ಆಹಾರ ಸೇವನೆ ಮಾಡ್ತಾರೆ ಇದು ಒಂದು ಜನಗಳಿಗೆ ಒಂದು ಮಾದರಿ ಮಾದರಿ ಒಂದು ರೂಪ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಇಂಥ ಪ್ಲೇಯರ್ಗಳು ಈಗ ನೋಡಿ ದುಡ್ಡು ಇರೋರು ಹೇಗೆ ಬೇಕಾದ್ರು ತಿಂದ್ಕೊಂಡು ಇರಬಹುದು ಆದರೆ ಇವರು ಹಾಗೆ ಅಲ್ಲ ಇವರು ಪ್ರ ಒಂದೊಳ್ಳೆ ನ್ಯೂಟ್ರಿಷಿಯನ್ ಫುಡ್ ತಿಂತಾರೆ ಒಂದು ಪೌಷ್ಟಿಕ ಆಹಾರ ತಿನ್ನೋದ್ರಿಂದ ಅವರ ದೇಹವೂ ತುಂಬ ಚೆನ್ನಾಗಿ ಕಾಪಾಡ್ಕೋಬಹುದು ಅಂತಲೇ ಹೇಳ್ಬೋದು ಮತ್ತೆ ದಿನ ನಿತ್ಯ ವ್ಯಾಯಾಮ ಮಾಡ್ತಾರೆ ಅದೇ ರೀತಿ ಜಂಕ್ ಫುಡ್ ತಿನ್ನಲ್ಲ ಜ್ಯೂಸ್ಗಳನ್ನ ಕುಡಿಯೋಲ್ಲ ನಾ ಏನಿದ್ರೂ ಫ್ರೆಶ್ ಫ್ರುಟ್ ಜ್ಯೂಸ್ನ ಕುಡಿತಾರೆ ಇದು ಒಂದು ಪ್ರತಿಯೊಂದು ಯುವಕರಿಗೂ ಒಂದು ಮಾದರಿಯಾಗಿರಬೇಕು ಅಂತಲೇ ಹೇಳಬಹುದು ಈ ರೀತಿ ನಮ್ಮ ದೇಶದ ಆ ಒಂದು ಕ್ರೀಡಾಪಟುಗಳು ನಮ್ಮ ದೇಶದ ಜನತೆಗೆ ಒಂದು ಮಾದರಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವಾಗ ಮುಂಚೆ ಎಲ್ಲ ಕಬಡ್ಡಿ ಎಲ್ಲ ಅಷ್ಟೊಂದು ಫೇಮಸ್ ಆಗಿರಲಿಲ್ಲ ಇವಾಗ ನೋಡಿ ಪ್ರೋ ಕಬಡ್ಡಿ ಲೀಗ್ ಅಂತ ಮಾಡ್ತಿದ್ದಾರೆ ಇದು ಕೂಡ ಒಂದು ಒಂದು ಸ್ಪೋರ್ಟ್ಸ್ ಆಡೋರಿಗೆ ಒಂದು ಮೋಟಿವೇಟ್ ಆಗಿದೆ ಅಂತಲೇ ಹೇಳ್ಬೋದು ಮತ್ತೆ ಐ ಪಿ ಎಲ್ಲು ಈ ರೀತಿ ಎಲ್ಲ ಆಡೋದ್ರಿಂದ ಪ್ರತೀ ಯುವಕರಿಗೂ ಕೂಡ ಒಂದು ಕ್ರೀಡೆ ಮೇಲೆ ಒಂದು ಆಸಕ್ತಿ ಮೂಡುತ್ತೆ ಮತ್ತೆ ಅವರಿಗೂ ಕೂಡ ಒಂದು ಇಂಪ್ರೂವೈಸ್ ಆಗಿ ಅವರು ಅವ್ರದ್ದೆ ಜೀವನವನ್ನು ಕಟ್ಕೊಳ್ಳಲು ತುಂಬನೇ ಒಂದು ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು